ಅಡುಗೆ ಮಾಡುವಾಗ ತುಂಬಾ ಮುನ್ನೆಚ್ಚರಿಕೆಗಳನ್ನ ಪಾಲಿಸುತ್ತೇವೆ ಆದರೆ ಅಲ್ಲಿ ನಾವು ಈಗ ಅಡುಗೆ ಮಾಡುವಾಗ ತರಕಾರಿ ತರಕಾರಿ ಹಚ್ಚುವಾಗ ಇರ್ಬೋದು ತರಕಾರಿ ಹಚ್ಚುವಾಗ ನಾವು ಚಾಕುವಿನಲ್ಲಿ ಚಾಕುವನ್ ಯೂಸ್ ಚಾಕುನೆಲ್ಲ ಯೂಸ್ ಮಾಡ್ತೀವಿ ಆದರೆ ನಾವದು ಚಾಕು ಯೂಸ್ ಮಾಡುವಾಗ ಶಾರ್ಪಾಗಿರೋದು ತುಂಬ ತುಂಬ ಶಾರ್ಪಾಗಿರೋದು ಚಾಕು ಯೂಸ್ ಮಾಡಿದರೆ ಅದು ನಮಗೆ ಕೈಯೆಲ್ಲ ಕಟ್ ಆಗ್ಲಿಕ್ಕೆ ಕಟ್ ಆಗುವ ಚಾನ್ಸಸ್ ಇರ್ತದೆ ನಾವದಕ್ಕೊಸ್ಕರ ಸ್ವಲ್ಪ ಕಡಿಮೆ ಶಾರ್ಪಿರುವ ಚಾಕುವನ್ನು ಬಳಸ್ತೀವಿ ಮತ್ತು ಅದೇ ರೀತಿ ಗ್ಯಾಸ್ ಗ್ಯಾಸ್ ಸಿ ಗ್ಯಾಸ್ ಸಿಲಿಂಡರಿಂದ ತುಂಬ ಇದು ತುಂಬ ಅಪಾಯವಿದೆ ಅದು ನಾವು ಗ್ಯಾಸಲ್ಲಿ ಅಡುಗೆ ಮಾಡುವಾಗ ಗ್ಯಾಸಲ್ಲಿ ಗ್ಯಾಸಲ್ಲಿ ಅಡುಗೆ ಮಾಡುವಾಗ ಗ್ಯಾಸಿನ ಗ್ಯಾಸಿನ ಹತ್ತಿರ ಯಾವುದೇ ಬೆಂಕಿ ಬೆಂಕಿ ಕಿಡಿಗಳನ್ನು ಬೆಂಕಿ ಕಿಡಿಗಳು ಹೋಗದ ರೀತಿ ನೋಡಿಕೊಳ್ಳುತ್ತೇವೆ ಅದೇ ರೀತಿ ಬ್ಯಾ ಗ್ಯಾಸನ್ನು ಹಚ್ಚಿ ನಾವು ದೂರ ಗಡೆ ಈಗ ಹಾಲು ಹಾಲನ್ನು ಗ್ಯಾಸ್ ಮೇಲೆ ಇಟ್ಟು ನಾವು ದೂರ ಹೋದರೆ ಹಾಲು ಉಕ್ಕಿ ಗ್ಯಾಸ್ ಆಫಾಗಿರುತ್ತೆ ಬಟ್ ಗ್ಯಾಸ್ ಆಫಾಗಿರಲ್ಲ ನಾವದರಲ್ಲಿ ಏನ್ಮಾಡ್ತೀವಿ ಅಂದರೆ ಗ್ಯಾಸು ಬೆಂಕಿ ಮಾತ್ರ ನಂದಿ ನಂದ್ಹೋಗಿರುತ್ತೆ ನಾವು ಅನ್ ಏನಂದ್ಕೊಳ್ತೀವಿ ಅಂದರೆ ಗ್ಯಾಸು ಆಫಾಗಿದೆ ಅಂತ ಅಂದ್ಕೊಂಡು ಸುಮ್ನಿರ್ತಿವಿ ಬಟ್ ಗ್ಯಾಸಲ್ಲಿ ಲಿಕಾಗ್ತಾಯಿರ್ತದೆ ನಾವು ಅವಾಗ ಯಾರಾದರೂ ಬೆಂಕಿ ಕಿಡಿ ಅಥವಾ ಏನಾದರೂ ಬೆಂಕಿ ಕಿಡಿ ತಾಗಿದರೆ ಅದು ಗ್ಯಾಸ್ ಸ್ವೋಟ ಆಗುವ ಚಾನ್ಸಸ್ ಇರ್ತದೆ ಅದೇ ರೀತಿ ನಾವು ಇವಾಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಾದರೆ ಇಲ್ಲ ತುಂಬ ಜನಕ್ಕೆ ಅಡುಗೆ ಅಡುಗೆ ಮಾಡೋದಾದರೆ ನಮ್ಮ ತಲೆ ಕೂದಲು ಅಥವಾ ಕೈ ಉಗುರು ಅದೆಲ್ಲಾ ಅಡುಗೆಗ್ ಹೋಗುವ ಚಾನ್ಸಸ್ ಜಾಸ್ತಿ ಇರ್ತದೆ ನಾವು ಕೈ ಉಗುರು ಅಡುಗೆ ಮಾಡುವವರು ಎಲ್ಲರೂ ಕೈ ಉಗುರನ್ನು ಜಾಸ್ತಿ ಉದ್ದ ಬೆಳೆಸಬಾರ್ದು ಯಾಕಂದರೆ ಅದರಲ್ಲಿ ಕೈ ಉಗುರು ಕೈ ಉಗುರು ಅದೆಲ್ಲ ಹೊದದ್ದೆ ತುಂಬ ಅಪಾಯಕಾರಿ ಅದಕ್ಕೊಸ್ಕರ ಕೈ ಉಗುರು ಯಾವತ್ತು ಕಟ್ ಮಾಡಿ ಕಟ್ ಮಾಡ್ತಾಯಿರಬೇಕು ಅದೇ ರೀತಿ ನಾವು ತಲೆಗೆ ಒಂದು ಬಟ್ಟೆ ಕಟ್ಟಿಕೊಳ್ಳುವುದು ಅಥವಾ ಇವಾಗ ತಲೆಯನ್ನು ಫುಲ್ ಕಟ್ಟಿ ಅಡುಗೆ ಮಾಡಬೇಕು ಈ ಫುಲ್ ಕ ತಲೆ ಕೂದಲನ್ನು ಫುಲ್ ಬಿಡಿಸಿ ಅಥವಾ ಚದುರಿಸಿ ಅಡುಗೆ ಮಾಡೋದರಿಂದ ಅದು ತಲೆ ಕೂದ್ಲು ಅಡುಗೆಗ್ ಹೋಗುವ ಚಾನ್ಸಸ್ ಜಾಸ್ತಿಯಿರ್ತದೆ ಅದಕ್ಕೊಸ್ಕರ ನಾವು ಅಡುಗೆ ಮಾಡುವಾಗ ತಲೆ ಕೂದ್ಲನ್ನು ಆದಷ್ಟು ಕಟ್ಟಿ ಅಥವಾ ಅದಕ್ಕೆ ಸ್ಕ್ಯಾರ್ಫ್ ಅಂತ ಏನಾದರೂ ಬರುತ್ತೆ ಬಟ್ಟೆ ಅಥವಾ ಏನಾದರೂ ಕಟ್ಟಿಕೊಂಡು ತಲೆ ಕೂದಲನ್ನು ಕಟ್ಟಿಕೊಂಡು ತಲೆ ಕೂದಲನ್ನು ಆಮೇಲೆ ಅಡುಗೆ ಶುರು ಮಾಡಬೇಕು ಹಾಗೇ ಎಣ್ಣೆ ಪದಾರ್ಥಗಳನ್ನು ಕರಿಯುವಾಗ ಎಣ್ಣೆ ಪದಾರ್ಥಗಳನ್ನು ಕರಿಯುವಾಗ ಕೂಡ ಹಾಗೆ ನಾವು ಯಾವುದೇ ಎಣ್ಣೆ ಪದಾರ್ಥಗಳನ್ನು ಕರಿಯುವಾಗ ಆ ಎಣ್ಣೆ ಹತ್ತಿರದಲ್ಲಿ ಹೋಗಿ ಅದನ್ನು ಮೇಲಿಂದ ಮೇಲಿಂದ ಎಣ್ಣೆಗೆ ಬಿಟ್ಟರೆ ಅದು ನಮ್ಮ ಮುಖಕ್ಕೆ ಕಣ್ಣಿಗೆ ಅಥವಾ ಮುಯ್ ಸ್ ದೇಹ ದೇಹದ ಭಾಗಗಳಿಗೆ ಬೀಳುವ ಜಾ ಸಾಧ್ಯತೆ ಇರುತ್ತದೆ ಅದಕ್ಕೊಸ್ಕರ ನಾವು ಎಣ್ಣೆ ಪದಾರ್ಥಗಳನ್ನು ಕರಿಯುವಾಗ ಎಣ್ಣೆ ಬಿಸಿಯಾದಾಗ ತುಂಬ ಜಾಗ್ರತೆ ವಹಿಸಬೇಕು ಅದು ತುಂಬ ದೇಹಕ್ಕೆ ಅಪಾಯಕಾರಿ ಅದ್ರ ಅದರಿಂದ ನಮ್ಮ ದೇಹ ಅದು ಎಲ್ಲಾದರೂ ಚೆಲ್ಲಿ ಹೋದರೆ ನಮ್ಮ ದೇಹ ಸುಟ್ಟು ಹೋಗುವ ಸಾಧ್ಯತೆಗಳಿರುತ್ತವೆ ಅದೇ ರೀತಿ ಅಡುಗೆ ಮನೆಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಅಡುಗೆ ಮನೆಯಲ್ಲಿ ಹುಳು ಹುಳು ಆಮೇಲೆ ಬೇರೆ ಬೇರೆ ಜಿರಳೆ ಅಂತ ಪ್ರಾಣಿಗಳು ಜಾಸ್ತಿ ವಾಸಿಸುತ್ತವೆ ನಾವು ಅಡುಗೆ ಮನೆಯಲ್ಲಿ ಸಂದಿ ಸಂದಿ ಅಂತ ಜಾಸ್ತಿ ಬಿಟ್ಟಾಗ ಅದು ಇವಾಗ ಬಾಗಿಲುಗಳೆಲ್ಲ ಮಾಡ್ತಾರೆ ಆ ಬಾಗಿಲುಗಳಲ್ಲೆಲ್ಲ ಜಾಸ್ತಿ ಬಿಟ್ಟಾಗ ಅದು ಆ ಜಿರಳೆಗಳು ಹುಳುಗಳೆಲ್ಲ ಜಾಸ್ತಿ ಇರ್ತವೆ ಅದು ನಾವು ಹೀಗೆ ಬೆಳೆಸುವಾಗ ಅಡುಗೆ ಮನೆಗೆ ಅಡುಗೆ ಮಾಡುವಾಗ ಅದು ಆ ಪಾತ್ರೆ ಆ ಪಾತ್ರೆಯಲ್ಲಿ ಸಿಕ್ಕಾಕ್ಕೊಂಡಾಗ ನಾವು ಅದನ್ನು ಚೆನ್ನಾಗಿ ತೊಳೆಯದೆ ಇದ್ದರೆ ಚೆನ್ನಾಗಿ ತೊಳೆಯದೆ ಇದ್ದರೆ ಅದು ಆ ಅಡುಗೆಗಳಿಗೆ ಹೋಗುವ ಸಾಧ್ಯತೆ ಇರುತ್ತದೆ ಅದಕ್ಕೆ ಅದಕ್ಕೊಸ್ಕರ ಅಡುಗೆ ಮನೆನೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಅದೆ ರೀತಿ ನಾವು ಬಳಸುವ ಪಾತ್ರೆಗಳನ್ನು ಪದೇ ಪದೇ ತೊಳೆದು ಉಪಯೋಗಿಸಬೇಕು ಯಾಕಂದರೆ ಇಲ್ಲಾಂದರೆ ನಮಗೆ ಆ ಅಡುಗೆಗೆಲ್ಲ ಹೋಗುವ ಆ ಹುಳಗಳು ಕ್ರಿಮಿ ಕೀಟಗಳೆಲ್ಲ ಅಡುಗೆಗೆ ಹೋಗುವ ಸಾಧ್ಯತೆಗಳಿರುತ್ತವೆ ಅದಕ್ಕೊಸ್ಕರ ಅಡುಗೆ ಮನೆಯನ್ನು ಸ್ವಚ್ಚವಾಗಿ ಕ್ಲೀನಾಗಿಟ್ಕೊಳ್ಳಬೇಕು ಇದರಿಂದ ಪ್ರತಿ ಒಂದು ಪ್ರತಿಯೊಂದು ಅಡ್ಗೆಯೂ ನೀಟಾಗಾಗುತ್ತೆ ಮತ್ತು ಕ್ಲೀನಾಗಿ ಎಲ್ಲರಿಗೂ ಇಷ್ಟಪಡುವಂತೆ ಆಗುತ್ತೆ ಮತ್ತು ಅಡುಗೆ ಮಾಡುವಾಗ ಎಲ್ಲ ವಸ್ತುಗಳನ್ನು ನೀಟಾಗಿ ಜೋಡಿಸಿರ್ಬೇಕು ಎಲ್ಲದನ್ನು ಪ್ರ ಬಾಕ್ಸಿಗೆ ಹಾಕದೆ ಹಾಗೇ ಇಟ್ಟರೆ ಅದು ಹಾಳಾಗುತ್ತೆ ಒಂದು ಒಂದೊಂದು ವಸ್ತುನ ಬೇರೆ ಬೇರೆ ಕಡೆ ಜೋಡಿಸಿ ಜೋಡಿಸಿ ಇಡಬಾರ್ದು ಎಲ್ಲದನ್ನೂ ನೀಟಾಗಿ ಒಂದೊಂದು ಒಂದೊಂದ್ ಕಡೆ ಒಂದೊಂದ್ ಸೆಟ್ ಮಾಡಿ ಇಡಬೇಕು ಅದೇ ರೀತಿ ನಾವು ಬೇರೆ ಬೇರೆ ಕ್ರಮಗಳನ್ನು ಅಡುಗೆ ಮಾಡುವಾಗ ತೆಗೆದುಕೊಂಡಾಗ ಫ ನಾವು ಫಸ್ಟ್ ಕ್ಲೀನ್ ಮೆ ಕ್ಲೀನಾಗಿಟ್ಕೊಳ್ಬೇಕು ಅಡುಗೆ ಮನೆನ ಅದರಿಂದಾಗಿ ನಾವು ಶುದ್ಧವಾದ ಆಹಾರವನ್ನು ತಯಾರಿಸಬಹುದು ಅದೇ ರೀತಿ ಅದು